ಈಗ ಹೊಸ ಯುವ ಜನತೆಗೆ ಇಷ್ಟವಾಗುವಂಥ ಉದ್ಯೋಗ ಹಲವಾರು ಇದೆ ಅಂದರೆ ಯೂಟ್ಯೂಬರ್ ಆಗಿ ಕೂಡ ಮಾಡ್ಬೌದು ಯೂಟ್ಯೂಬಲ್ಲಿ ಹಲವಾರು ರೀತಿಯ ಬಗೆಯ ಅಡುಗೆಯ ವಿಡಿಯೋಸ್ ಇರ್ಬೌದು ಅಥವಾ ಟ್ರಾವೆಲಿಂಗ್ ವಿಡಿಯೋಸ್ ಇರ್ಬೌದು ಅವರಿಗೆ ಏನು ನಾಲೇಜ್ ಇದೆ ಅದರ ಬಗ್ಗೆ ವಿಡಿಯೋಸನ್ನು ಹಾಕಿ ಅವರ ಹಣವನ್ನು ಪಡೀಬೌದು ಅಂದರೆ ತುಂಬ ಜನರಿಗೆ ಅದು ಇಷ್ಟ ಆದಾಗ ತುಂಬ ವ್ಯೀವ್ಸ್ ಆದಾಗ ಅದಕ್ಕೆ ಗುಗಲ್ ಕಡೆಯಿಂದ ಅಥವಾ ಯೂಟ್ಯೂಬ್ ಕಡೆಯಿಂದ ಹಣವನ್ನು ಕೊಡ್ತಾರೆ ಹೀಗೆ ಅದನ್ನೇ ಒಂದು ಉದ್ಯೋಗವನ್ನಾಗಿ ಈ ಯುವ ಜನತೆ ಇಷ್ಟಪಡ್ತಾ ಇದ್ದಾರೆ ಅದಾದ ಮೇಲೆ ಇನ್ನೊಂದು ಅಂದರೆ ಅವರಿಗೆ ಟೈಪಿಂಗ್ ಒಳ್ಳೆ ಬರ್ತಾ ಇದೆ ಅಂತ ಹೇಳಿದರೆ ಈಗ ಆನ್ಲೈನಲ್ಲಿ ಡಾಟಾ ಎಂಟ್ರಿ ಅಥವಾ ಟ್ರಾನ್ಸ್ಕ್ರಿಪ್ಶನಿಸ್ಟ್ ಹೀಗೆ ಹಲವಾರು ಕಂಟೆಂಟ್ ರೈಟರ್ ಹೀಗೆ ಜಾಬ್ ಸಿಕ್ತದೆ ಅದನ್ನು ಕೂಡ ಉದ್ಯೋಗವನ್ನಾಗಿ ಮನೆಯಲ್ಲೇ ಮಾಡುವಂಥವರು ಕೂಡ ಇರ್ತಾರೆ ಈ ಫ್ರೀಲ್ಯಾನ್ಸರ್ ಆ ಥರ ಅದಾದ ಮೇಲೆ ಬೇರೆ ಅಂತ ಹೇಳಿದರೆ ಈ ಕಾರ್ಪೊರೇಟ್ ಜಾಬ್ಸ್ ಕೂಡ ಈಗ ಹೆಚ್ಚಾಗಿ ಜನ ಹೋಗ್ತಾ ಇದ್ದಾರೆ ಹೆಚ್ಚು ಹೆಚ್ಚು ಕಂಪೆನಿಗಳು ಓಪನ್ ಆಗ್ತಾ ಇದೆ ಅದಾದ ಮೇಲೆ ಇನ್ನೂ ಅಂತ ಹೇಳಿದರೆ ಹಾಸ್ಯದ ಮನೋಭಾವ ಇದ್ದವರಿಗೆ ಹಾಸ್ಯದ ಮೂಲಕ ಇನ್ನೊಬ್ಬರನ್ನ ರಂಜಿಸಿ ಅಲ್ಲಿ ಕೂಡ ಹಣ ಪಡಿಬೌದು ಯಾಕಂದರೆ ಜನರು ಯಾವಾಗಲೂ ಖುಷಿಯಾಗಿ ಇರಲಿಕ್ಕೆ ಇಷ್ಟಪಡ್ತಾರೆ ಒಬ್ಬರು ಯಾರೋ ನಗಿಸ್ತಿದ್ದಾರೆ ಅಂತ ಹೇಳಿದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಅದು ಕೂಡ ಒಂದು ಒಳ್ಳೆಯ ಉದ್ಯೋಗ ಅಂತ ಹೇಳ್ಬೌದು ಅದು ನಾಟಕ ಅಷ್ಟೇ ಅಲ್ಲದೆ ಸಿನಿಮಾರಂಗದಲ್ಲೂ ಕೂಡ ಹೋಗ್ಬೌದು ಈಗ ಸಿನಿಮಾರಂಗ ಹೆಚ್ಚಾಗಿ ಏನು ಎಲ್ಲರೂ ಯುವ ಜನತೆ ಇಷ್ಟ ಪಡೋ ಅಂಥದ್ದು ಹಾಗೆ ಅಲ್ಲಿ ಹಲವಾರು ಉದ್ಯೋಗಗಳು ಸಿಗ್ತದೆ ನಾಯಕ ಪಾತ್ರ ಆಗಿರ್ಬೌದು ನಾಯಕಿಯ ಪಾತ್ರ ಹೀಗೆ ಹಲವಾರು ಪಾತ್ರಗಳಿರ್ತದೆ ಹಾಗೆ ಅದಕ್ಕೆ ಒಂದೊಂದು ಪಾತ್ರಕ್ಕೆ ಅದರದೇ ಆದಂತಹ ಒಂದು ಏನು ಅದಕ್ಕೆ ಸಂಭಾವನೆ ಇರ್ತದೆ ಅದರಲ್ಲಿ ಹೆಚ್ಚು ನು ಮುಂದುವರೀತಾ ಹೋದರೆ ಅದು ಈ ಏನು ಪಾತ್ರವನ್ನು ಮಾಡಲಿಕ್ಕೆ ನಮಗೆ ಬೇಕಾದಂತಹ ಒಂದು ಸ್ವಭಾವವನ್ನು ಹಾಗೆ ಅದರ ಒಂದು ಏನು ಪರಿಣಿತಿಯನ್ನು ಪಡಕೊಂಡ್ರೆ ಅದರಲ್ಲಿ ಕೂಡ ಮುಂದೆ ಹೋಗುವಂತಹ ಒಂದು ಒಳ್ಳೆಯ ದಾರಿ ಇದೆ ಅದು ಹಾಗಾಗಿ ಅದು ಕೂಡ ಈಗ ಯುವ ಜನತೆ ಒಂದು ವೃತ್ತಿಯನ್ನಾಗಿ ಮಾಡ್ತಾ ಇದ್ದಾರೆ ಅದಾದ ಮೇಲೆ ಅಂತ ಹೇಳಿದರೆ ಪ್ರವಾಸ ಮಾಡಲಿಕ್ಕೆ ತುಂಬ ಜನ ಇಷ್ಟಪಡ್ತಾರೆ ಈಗಿನ ಯುವ ಜನರು ಹಾಗಾಗಿ ಬೇರೆ ಬೇರೆ ಕಡೆ ಹೋದಾಗ ನಮಗೆ ಗೊತ್ತಾಗೋದಿಲ್ಲ ಅಲ್ಲಿ ಹೇಗೆ ಹೋಗಬೇಕು ಯಾವ ರೀತಿ ಎಷ್ಟು ಖರ್ಚಾಗುತ್ತದೆ ಅಂತ ಹೇಳಿ ಈ ಟ್ರಾವೆಲ್ ಏಜೆನ್ಸಿ ಅವರು ಏನಿರ್ತಾರೆ ಅವರು ನಮಗೆ ಮಾರ್ಗದರ್ಶನ ಕೊಡ್ತಾರೆ ಯಾವ ರೀತಿ ಹೋಗಬೇಕು ಹೇಗೆ ಎತ್ತ ಅಂತ ಹೇಳಿ ಹಾಗಾಗಿ ಆ ಟ್ರಾವೆಲಿಂಗ್ ಏಜೆನ್ಸಿ ಅವರದ್ದೇ ಒಂದು ಒಳ್ಳೆಯ ಏನು ಉದ್ಯೋಗ ಅಂತ ಹೇಳ್ಬೌದು ಅಂದರೆ ಅವ್ರಿಗೆ ಮಾರ್ಗದರ್ಶನ ಕೊಟ್ಟದ್ದಕ್ಕೆ ನಾವು ಅವ್ರಿಗೆ ಹಣವನ್ನು ಕೊಡಬೇಕಾಗತ್ತೆ ಹಾಗಾಗಿ ಈ ರೀತಿ ಹಲವಾರು ಈ ಉದ್ಯೋಗಗಳು ಸೃಷ್ಟಿ ಆಗಿವೆ